ನನಗೆ ತರಕಾರಿ ಬೇಳೆ ಸಾಂಬಾರ್ ಮತ್ತೆ ತರಕಾರಿ ಪಲ್ಯಗಳು ತುಂಬ ಇಷ್ಟ ಯಾಕೆಂದ್ರೆ ಸಾಂಬಾರ್ನಲ್ಲಿ ತುಂಬ ತರಕಾರಿಗಳು ಬೀನ್ಸು ಬದನೇಕಾಯಿ ಆಲೂಗಡ್ಡೆ ನೋಕೊಲು ಅಂಥದ್ನೆಲ್ಲ ಹಾಕಿ ಮಾಡ್ತಾರೆ ತೊಗರಿಬೇಳೆ ಎಲ್ಲ ಹಾಕಿ ಮಾಡ್ತಾರೆ ಆದ್ರಿಂದ ಅದು ತುಂಬ ನನಗಿಷ್ಟ ಅದರಲ್ಲಿ ಒಳ್ಳೆ ಶಕ್ತಿ ಸಿಗುತ್ತೆ ಒಳ್ಳೆ ತರಕಾರಿಯಲ್ಲಿ ಒಳ್ಳೆ ಶಕ್ತಿ ಅಂಶಗಳೆಲ್ಲ ಇರುತ್ತೆ ಆದ್ರಿಂದ ಅದ್ರ ಜೊತೆಗೆ ಪಲ್ಯಗಳು ತರಕಾರಿ ಪಲ್ಯಗಳು ವಿವಿಧ ರೀತಿಯ ತರಕಾರಿ ಪಲ್ಯಗಳು ತಿನ್ನೋದ್ರಿಂದ ಮೈಯಲ್ಲಿರೋ ಪೌಷ್ಟಿಕಾಂಶಗಳು ಹೆಚ್ಚಾಗುತ್ತೆ ಮತ್ತು ಮೈಗೆ ಶಕ್ತಿ ಬರುತ್ತೆ ಆಯಾಸ ಸುಸ್ತು ಅಂಥದ್ದು ಮತ್ತು ಕಾಯ್ಲೆಗಳು ಯಾವುದೇ ರೀತಿ ಅನಾರೋಗ್ಯಗಳು ಅವೆಲ್ಲ ಬರೋಲ್ಲ ಅವೆಲ್ಲ ಇರೋಲ್ಲ ಮತ್ತು ರೋಗ ನಿರೋಧಕ ಶಕ್ತಿಗಳು ತರಕಾರಿಯಲ್ಲಿ ಜಾಸ್ತಿ ಇರ್ತವೆ ಆದ್ರಿಂದ ನಾವು ಆದಷ್ಟು ತರ್ಕಾರಿಗಳನ್ನ ತಿನ್ನೋದ್ರಿಂದ ನಮಗೆ ಒಳ್ಳೆ ರೀತಿಯ ಮತ್ತು ಆರೋಗ್ಯಕರವಾದ ಶರೀರ ಮತ್ತು ಮನಸ್ಸು ಇರುತ್ತೆ ನಾವು ಬೆಳೆಯೋದಕ್ಕೆ ಬೆಳವಣ್ಗೆಗೂ ಅಷ್ಟೇ ಮತ್ತು ಸಣ್ಣ ಆಗಬೇಕಂದ್ರು ಅಷ್ಟೇ ಜಾಸ್ತಿ ನಾವು ತರ್ಕಾರಿಗಳನ್ನ ಸೇವನೆ ಮಾಡಬೇಕು ಕ್ಯಾರೆಟ್ ತಿನ್ನೋದ್ರಿಂದ ನಮಗೆ ಒಳ್ಳೆ ಕಣ್ಗಳಿಗೆ ಒಳ್ಳೆ ರೀತಿಯಲ್ಲಿ ಕಾಣುತ್ತೆ ಮತ್ತೆ ಹಾಗೆಯೇ ಆಲೂಗ ಆಲೂಗಡ್ಡೆ ತಿನ್ನೋದ್ರಿಂದ ಒಳ್ಳೆ ರುಚಿ ಬರುತ್ತೆ ನೋಕೊಲಿಂದ ನಾವು ದಪ್ಪ ಇರೋರು ಸಣ್ಣ ಆಗ್ತಾರೆ ಮತ್ತೆ ಕ್ಯಾಬೇಜು ಅಂಥದೆಲ್ಲ ತಿನ್ನೋದ್ರಿಂದ ಕೂಡ ನಾವು ಸಣ್ಣ ಆಗ್ತೀವಿ ಈ ತರಕಾರಿ ಸೂಪು ಅಂಥದ್ರಿಂದ ಮಾಡೋದ್ರಿಂದ ಸೂಪ್ಗಳೆಲ್ಲ ಕುಡಿಯೋದ್ರಿಂದ ಕೂಡ ನಾವು ಸಣ್ಣಗಾಗ್ತೀವಿ ಮತ್ತೆ ಮೈಗೆ ಒಳ್ಳೆ ಆರೋಗ್ಯ ಸಿಗುತ್ತೆ ಮತ್ತು ಶರೀರದಲ್ಲಿರೋ ಯಾವುದಾದ್ರು ರೋಗಗಳಿದ್ರೆನು ಅದ್ರಿಂದ ರೋಗ ನಿರೋಧಕ ನಮಗೆ ಜಾಸ್ತಿ ಉತ್ಪನ್ನ ಮಾಡುತ್ತದೆ ಆದ್ರಿಂದ ಪೌಷ್ಠಿಕಾಂಶ ಇರೋ ತರಕಾರಿಗಳು ಮತ್ತು ಹಣ್ಣುಗಳು ಇವುಗಳೆಲ್ಲ ನಾವು ತಿನ್ಬೋದು ತರ್ಕಾರಿಗಳು ತಿನ್ನೋದು ತರಕಾರಿ ಪಲ್ಯಗಳು ಹೇಗೆ ಮಾಡಬೇಕು ಅಂದರೆ ಒಗ್ಗರಣೆ ಹಾಕಿ ಸ್ವಲ್ಪ ಈರುಳ್ಳಿ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಮತ್ತೆ ಕೊತ್ತಂಬ್ರಿ ಅವೆಲ್ಲ ಹಾಕಿ ಅದಕ್ಕೆ ಒಗ್ಗರಣೆ ಮಾಡಿ ತರಕಾರಿ ಎಲ್ಲಾ ರೀತಿಯ ತರ್ಕಾರಿಗಳನ್ನ ಹೆಚ್ಚಿಕೊಂಡು ಅದರಲ್ಲಾಕಿ ಚೆನ್ನಾಗಿ ಉಪ್ಪಾಕಿ ಬೇಯಿಸಬೇಕು ಬೇಯಿಸೋದ್ರಿಂದ ಚೆನ್ನಾಗಿ ಬೇಯಿಸಿ ಅದು ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸಿ ಅನ್ನದ ಜೊತೆ ತಿನ್ನೋದ್ರಿಂದ ತುಂಬ ಒಳ್ಳೇದು ತುಂಬ ಒಳ್ಳೇದಾಗುತ್ತೆ ಮತ್ತೆ ತರಕಾರಿ ತಿನ್ನೋದ್ರಿಂದ ಮಕ್ಳಿಗೂ ನಾವು ತರಕಾರಿ ತಿನ್ನೋದನ್ನ ಹೇಳಿಕೊಡ್ಬೇಕು ಯಾಕೆಂದ್ರೆ ಮಕ್ಳಿಗೆ ಈಗಿನ ಕಾಲದ ಮಕ್ಳಿಗೆ ಯಾವುದೇ ರೀತಿ ಶಕ್ತಿಯೂ ಏನೂ ಇಲ್ಲ ಅವ್ರು ತಿನ್ನೋ ಊಟದಲ್ಲೇ ನಾವು ಅವ್ರಿಗೆ ಬೇಕಾಗಿರುವ ಶಕ್ತಿಗಳ್ನೆಲ್ಲ ಅವ್ರಿಗೆ ನಾವು ಕೊಡಬೇಕು ತರಕಾರಿ ತಿನ್ನೋದ್ರಿಂದ ಒಳ್ಳೆ ಶಕ್ತಿಗಳು ಸಿಗುತ್ತವೆ ತರ್ಕಾರಿಗಳನ್ನ ಮಕ್ಕಳು ಕೆಲವು ಮಕ್ಕಳು ತರಕಾರಿ ತಿನ್ನೋಲ್ಲ ಆದ್ರಿಂದ ಆ ಮಕ್ಕಳು ತರಕಾರಿ ತಿನ್ನೋದಕ್ಕೆ ಹೇಗಿಷ್ಟ ಪಡ್ತಾರೋ ಆ ರೀತಿಯಲ್ಲಿ ಅವ್ರ್ಗೆ ನಾವು ತರಕಾರಿಗಳ್ನ ಪಲ್ಯ ಮಾಡ್ಕೊಡಬೇಕು ಅವ್ರು ಯಾವ ರೀತಿ ಕೇಳ್ತಾರೋ ಆ ರೀತಿ ಪಲ್ಯಗಳ್ನೆಲ್ಲ ಮಾಡ್ಕೊಡಬೇಕು ಅವ್ರ ಇಷ್ಟಕ್ಕೆ ಬಂದಂಗೆ ಮಾಡ್ಕೊಡಬೇಕು ತರಕಾರಿ ಪಲ್ಯ ಮತ್ತು ತರಕಾರಿ ಸಾರುಗಳು ತರಕಾರಿಯಲ್ಲಿ ನಾವು ವಿವಿಧ ರೀತಿಯ ಮತ್ತೆ ಅನ್ನವೆಲ್ಲ ಹಾಕಿ ಕೂಡ ಮಾ ತರಕಾರಿಗಳ್ನೆಲ್ಲ ಹಾಕಿ ಪಲಾವು ಥರವು ಮಾಡ್ಬೋದು ಮತ್ತೆ ಬಸ್ಸಾರು ಅಂಥೇಳ್ತಾರೆ ತರಕಾರಿಗಳಾಕಿ ಅವುಗಳ್ನೆಲ್ಲ ಬಸ್ಸಾರು ಥರ ಮಾಡ್ಬೋದು ತರ್ಕಾರಿಗಳು ಒಳ್ಳೆ ರೀತಿಯಲ್ಲಿ ನಾವು ತರ್ಕಾರಿಗಳನ್ನ ಉಪಯೋಗ ಮಾಡಬೇಕು ಫ್ರೆಶ್ಶಾಗಿರೋ ತರ್ಕಾರಿಗಳನ್ನ ಉಪಯೋಗ ಮಾಡಬೇಕು ತರ್ಕಾರಿಗಳನ್ನ ಯಾವಾಗಲು ತೊಳೆದೇ ಮಾಡಬೇಕು ತೊಳ್ದು ಕಟ್ ಮಾಡಿ ಚೆನ್ನಾಗಿ ಫ್ರೆಶ್ಶಾಗಿ ಮಾಡಬೇಕು ಅದನ್ನ ಹೊರಗಡೆ ನೊಣವೋ ಅಥ್ವಾ ಯಾವುದೇ ರೀತಿ ಕ್ರಿಮಿಕೀಟಗಳು ಹರ್ಡ್ದಿದಂತೆ ಅದನ್ನು ನಾವು ತೊಗೊಂಡು ಉಪಯೋಗ ಮಾಡಬೇಕು ಅದಕ್ಕೆ ಹೇಳ್ತಾಯಿರೋದು ತರ್ಕಾರಿಗಳನ್ನ ಆದಷ್ಟು ತರ್ಕಾರಿಗಳನ್ನ ಉಪಯೋಗ ದಿನನಿತ್ಯದ ಸೇವನೆಯಲ್ಲಿ ಆಹಾರದಲ್ಲಿ ಊಟ ಮಾಡುವಾಗ ನಾವು ಆದಷ್ಟು ತರ್ಕಾರಿಗಳನ್ನೇ ಉಪಯೋಗ ಮಾಡಿ ಊಟ ಮಾಡಬೇಕು ಎಲ್ಲ ರೀತಿಯ ತರ್ಕಾರಿಗಳನ್ನ ನಾವು ಉಪಯೋಗ ಮಾಡ್ಬೋದು ಅದರಲ್ಲಿ ಶೀತವು ಇರೋಲ್ಲ ಯಾವುದೇ ರೀತಿಯ ಹೀಟು ಇರೋಲ್ಲ ಆದ್ರಿಂದ ಎಲ್ರು ತರಕಾರಿಯಲ್ಲಿ ಸಾರು ಪಲ್ಯಗಳನ್ನ ಮಾಡಿ ತಿನ್ಬೇಕಾಗಿ ಈ ಇದರಲ್ಲಿ ನಾನು ಹೇಳ್ತಾಯಿದ್ದೀನಿ ಯಾರು